ಚಿಕ್ಕ ಇರ್ಬೇಕಾದರೆ ಅಂದರೆ ನಮ್ಮ ಪೋಷಕರು ಅಂದರೆ ನನ್ನ ತಾಯಿ ತಾಯಿ ತಂದೆ ತಾಯಿ ಒಂದನೇ ಕ್ಲಾಸ್ ಕೂಡ ಓದಿಲ್ಲ ಯಾಕೆ ಅಂದರೆ ಆಗಿನ ಕಾಲದಲ್ಲಿ ಅವರ ತಮ್ಮಂದಿರನ್ನು ಓದಿಸಬೇಕಿತ್ತು ಹಾಗಾಗಿ ಅವರ ಎಜುಕ್ ಇದು ವಿದ್ಯಾಭ್ಯಾಸ ಅಲ್ಲಿಗೆ ನಿಂತೋಯಿತು ಆ ನಂತರ ತುಂಬ ಓದಬೇಕು ನಾನು ಏನಾದರು ಅಚ್ ಸಾಧಿಸ್ಬೇಕು ಅನ್ನುವಂಥದ್ದು ಅಮ್ಮನಿಗೆ ಮತ್ತು ಅಪ್ಪನಿಗೆ ಇತ್ತು ಆದರೆ ಏನು ಪರಿಸ್ಥಿತಿ ಆ ಥರ ಇತ್ತು ಯಾಕಂದರೆ ಹಿಂದಿನ ಕಾಲದಲ್ಲಿ ಯಾವಾಗಲು ಅಂದೆ ಮೊದಲು ಹುಟ್ಟಿದ ಮಗುವಿಗೆ ಮಕ್ ಅಂದರೆ ಮುಂದೆ ಅಂದರೆ ನೆಗ್ ಅದರ ಮುಂದೆ ಮಕ್ಕಳ ಅಂದರೆ ಅವರ ತಮ್ಮ ತಂಗಿಯರ ನಾ ನೋಡಬೇಕಾಗಿತ್ತು ಅಂದರೆ ಅವರ ಈಗ ಅಜ್ಜ ಅಜ್ಜಿ ಹೊರಗಡೆ ಬೇರೆ ಅವರ ಗದ್ದೆಗೆ ಹೋಗಿ ಆಳಾಗಿ ಕೆಲ್ಸಕ್ಕೆ ಹೋಗ್ತಾ ಇದ್ದರು ಹಾಗಾಗಿ ಏನು ಮಾಡ್ತಿದ್ದರು ಅಂದರೆ ಇವ್ರ ಇವ್ರ ತಮ್ಮಂದಿರನ್ನು ಕಾಯಕ್ಕೋಸ್ಕರ ಇವರು ತಮ್ಮ ವಿದ್ಯಾಭ್ಯಾಸವನ್ನ ಮಾಡದೆ ಅವರು ತಮ್ಮ ತಮ್ಮಂದಿರು ಅಕ್ಕನಿಗೆ ಅಣ್ಣನಿಗೋಸ್ಕರ ಅವ್ಕ ವಿದ್ಯೆ ಕಲಿಬೇಕು ನಾನು ಕಲಿಯದಿದ್ದರೂ ಪರವಾಗಿಲ್ಲ ನಾನು ಕಲ್ತ್ರೆ ಎಲ್ಲಿ ಹಣ ಇಲ್ಲದೆ ಹೋಗ್ಬೌದು ಅನ್ನೋ ಕಾರಣಕ್ಕೆ ಕೂಡ ವಿದ್ಯಾಭ್ಯಾಸವನ್ನು ನಿಲ್ಲಿಸ್ತಾರೆ ಅಪ್ ಅಮ್ಮ ಅಂದರೆ ಇದನ್ನೆಲ್ಲ ನನಗೆ ಅಮ್ಮ ಹೇಳ್ತಯಿದ್ದರು ಯಾಕಂದರೆ ನಾನು ನಾನು ಏನಾದರು ಓದದ್ದು ಓದ್ಲಿಲ್ಲ ಅಂದಾಗ ನಿಮಗೆಲ್ಲ ಕಲ್ಸುದಾದರೆ ಯಾಕೆ ನಾನು ಕಲ್ಸ್ಬೇಕು ನಾವು ಚಿಕ್ಕ ಇರುವಾಗ ಈ ಥರ ಎಲ್ಲ ಒಂದು ಏನು ಅಪೋಶನ್ ಸಿಗಲಿಲ್ಲ ಈ ಥರ ನಮ್ಗೆ ಎಲ್ಲಾ ಒಂದು ಇದು ಇರಲಿಲ್ಲ ಕಲಿಬೇಕು ಅನ್ನುವಂಥ ಆಸೆಗಳಿತ್ತು ಈಗ ಈಗಿನ ಮಕ್ಕಳಿಗೆಲ್ಲ ಆ ಆಸೆಗಳಿಲ್ಲ ಈಗ ಏನು ಇದ್ದರು ಮೊಬೈಲ್ ಬಿಟ್ಟರೆ ಬೇರೆ ಏನಿಲ್ಲ ಅಂತ ಬೈತಾ ಇರ್ತಾರೆ ಆಗ ನಾನು ಕೇಳಿಸ್ಕೊಂಡೆ ಅಜ್ಜ ಅಜ್ಜಿ ಏನು ಕಲ್ತಿಲ್ಲ ಯಾಕೆ ಅಂದರೆ ಆಗಿನ ಕಾಲದಲ್ಲಿ ವಿದ್ಯೆ ವಿದ್ಯೆ ವಿದ್ಯಾಭ್ಯಾಸ ಅಂದರೆ ಏನು ಅಂತನೆ ಗೊತ್ತಿರಲಿಲ್ಲ ಒಂದು ಸೈ ಒಂದು ಅಂದರೆ ಅವರ ಒಂದು ಹೆಸರು ಬರಿಯ ಬರಿಲಿಕ್ಕು ಗೊತ್ತಿಲ್ಲ ಯಾಕೆ ಅಂದರೆ ಅವರು ಆ ಹೆಸರು ಬರೆಯದಷ್ಟು ಓದಿ ಬರೆಯುವಷ್ಟು ಓದಿಲ್ಲ ಮತ್ತು ನಾನು ಅಮ್ಮನ ಹತ್ರ ಒಂದ್ಸಲ ಹಂಗೆ ಕೇಳ್ತಾ ಇದ್ದೆ ಅಮ್ಮ ಅ ಆ ಇ ಈ ಅಂದರೆ ಹೇಳಿ ಅಮ್ಮ ಅಂದಾಗ ಅಮ್ಮ ಒಂದು ಬರಿರಿ ನನಗೆ ಒಂದನೇ ಕ್ಲಾಸ್ ಹೋಗಿದ್ದೀರ ಅಲ್ಲವಾ ಅಂತ ಹೇಳಿದರೆ ಹೇಳ್ತಾ ಇದ್ದರು ಅಮ್ಮ ನಾನು ಒಂದನೇ ಕ್ಲಾಸ್ ಹೋಗ್ಲಿಲ್ಲ ಓದದ್ದು ಒಂದು ನಾಲ್ಕು ತಿಂಗಳು ಅದು ಯಾಕೆ ನಿಲ್ಲಿಸಿದ್ರಿ ಅಂತ ಕೇಳಿದಾಗ ಹೇಳ್ತಿದ್ದರು ನಿಮ್ಮ ಥರ ಎಲ್ಲ ನಮಗೆ ಆಗಿನ ಕಾಲದಲ್ಲೆಲ್ಲ ಅಂದರೆ ಆ ಥರ ಒಂದು ಇದು ಅಪೋರ್ಚುನಿಟಿ ಇರಲಿಲ್ಲ ಈಗ ನಿಮಗೆ ಹೇಗೆ ಅನುಕೂಲಗಳಿದೆಯೊ ಆಗ ಆ ಕಾಲದಲ್ಲಿ ಅನುಕೂಲತೆಗಳು ಇರಲಿಲ್ಲ ಅಂತ ಹೇಳಿದ್ರು ಯಾಕಿಲ್ಲ ಅಂತ ಕೇಳಿದಾಗ ಆಗಿನ ಕಾಲದಲ್ಲಿ ಅಂದರೆ ಊಟ ಮಾಡಲ್ಲಿಕ್ಕೂ ಗತಿ ಇಲ್ಲದೆ ಥರ ಇತ್ತು ಈಗ ಹಾಗೆ ಇರ್ಬೇಕು ಆದರೆ ನಾನು ಹೇಗೆ ಕ ನಾವು ಹೇಗೆ ಕಲಿಲಿ ಅಂತ ಎಲ್ಲ ಹೇಳ್ತಿದ್ದರು ಅಮ್ಮ ಮತ್ತು ಅಂದರೆ ಅವರಿಗೆ ಒಳ್ಳೆಯ ಶಿಕ್ಷಣ ಅವಕಾಶಗಳು ದೊರಕಿಲ್ಲ ಅಂತ ನಾನೂ ಹೇಳ್ತೇನೆ ಯಾಕೆ ಅಂದರೆ ಆ ಕಾಲದಲ್ಲಿ ತುಂಬ ತುಂಬ ಬಡತನದ ಒಂದು ಇದಾಗಿರುತ್ತೆ ಅಂದರೆ ಅವರನ್ನ ಅವರು ಸಂಭಾಲಿಸುವಷ್ಟು ಆಗಿರಲ್ಲ ಅಮ್ಮ ನನ್ನ ಅಮ್ಮನ ಬಗ್ಗೆ ನಾನು ಹೇಳುದಾದರೆ ಅವು ಅಪ್ಪ ಅಮ್ಮನ ಬಗ್ಗೆ ಕೂಲಿ ಕೆಲಸ ಮಾಡ್ತಾ ಇದ್ದಾರೆ ಈಗಲೂ ಕೂಡ ಯಾಕೆ ಅಂದರೆ ಬಿ ಅಮ್ಮ ಬೀಡಿ ಕಟ್ಕೊಂಡು ನಮ್ಮನ್ನ ಸಾಕ್ತಾರೆ ಆದರೆ ಆಗಿನ ಕಾಲದಲ್ಲಿ ಓದ್ತಾ ಇದ್ದರೆ ಒಂದ್ವೇಳೆ ಹತ್ತನೇ ಕ್ಲಾಸ್ ಓದ್ತಾ ಇದ್ದರೂ ಕೂಡ ಒಂದು ಒಳ್ಳೆಯ ಗೌರ್ಮೆಂಟ್ ಜಾಬ್ ಎಲ್ಲ ಸಿಕ್ತಾ ಇತ್ತು ಈಗ ಆ ಥರ ಎಲ್ಲ ಇಲ್ಲ ಯಾಕೆಂದರೆ ಆಗಿನ ಕಾಲದಲ್ಲಿ ನಾ ಅಮ್ಮ ಕೂಗ್ತಾ ಇರ್ತಾರೆ ಅಪ್ಪ ಅಮ್ಮ ಅಜ್ಜ ಅಜ್ಜಿ ಎಲ್ಲ ಹೇಳ್ತಾರೆ ಯಾಕೇ ಈ ಥರ ನಿಮ್ಮ ಥರ ನಮಗೆ ಅವಕಾಶಗಳೆಲ್ಲ ಇರ್ದಿದ್ದರೆ ನಾವು ಚೆನ್ನಾಗಿ ಓದ್ತಾ ಇದ್ವಿ ನಿಮ್ಮನ್ನ ಕಲ್ಸುದಕ್ಕೆ ಇಂತ ನಾವೇ ಕಲಿತಾ ಇದ್ವಿ ಎಲ್ಲ ಹೇಳ್ತಾ ಇರ್ತಾರೆ ಆ ನಂತರ ಅದರಿಂದ ತುಂಬಾ ಗ ಸಮಸ್ಯೆಗಳನ್ನು ಎದ್ರಿಸ್ತಾರೆ ಯಾಕಂದರೆ ಬಡತನಗಳಾಗಲಿ ಅಥ್ವಾ ಆಗಿ ಬಡತನಗಳು ಬಟ್ಟೆ ಬಟ್ಟೆ ಇಲ್ಲದ ಕಾರಣ ಮೂಲಭೂತ ಸೌಕರ್ಯಗಳಿರಲಿಲ್ಲ ಆಗಿನ ಕಾಲದಲ್ಲಿ ಅಂದರೆ ಏನಾದರು ಕೇಳ್ಬೇಕಾದರೂ ಕೆಲಸ ಮಾಡಿ ದುಡ್ದು ಅದ್ರಿಂದ ತಕೊಳ್ಬೇಕು ಆಗಿನ ಕಾಲದಲ್ಲಿ ಹಣ ಕೂಡ ಅಷ್ಟೆ ಅಂದರೆ ಒಂದಕ್ಕೆ ಒಂದು ದಿನ ಒಂದು ದಿನ ಕೆಲಸ ಮಾಡ್ಬೇಕಾದರೆ ಆಗಿನ ಕಾಲದಲ್ಲಿ ಹತ್ತು ರೂಪಾಯಿ ಐದು ರೂಪಾಯಿ ಅಂತ ಮಾಡ್ತಾಯಿದ್ದರು ಅದು ಅವರ ಹೊಟ್ಟೆಗು ಸಾಲ್ತಾ ಇರಲಿಲ್ಲ ಇದ್ರಿಂದ ತುಂಬ ಅಂದರೆ ಒಂದು ಎಲ್ಲಿ ಆದರು ಒಂದು ಹೋದ್ರೆ ಅಂದರೆ ಈಗ ಬ್ಯಾಂಕಿಗೆ ಹೋದರೆ ಅಲ್ಲಿ ಸೈನ್ ಹಾಕ್ಲಿಕ್ಕೆ ಆಗಲ್ಲ ಮತ್ತು ಅದು ಹೆಬ್ಬೆಟ್ಟನ್ನು ಇದು ಮಾಡಿ ಗುರ್ತಿಸ್ಬೇಕಾಗುತ್ತೆ ಒತ್ಬೇಕಾಗುತ್ತೆ ಹಾಗಾಗಿ ಇದರಿಂದ ಅಂದರೆ ಶಿಕ್ಷಣದ ಸ್ ಒಳ್ಳೆಯ ರೀತಿಯಲ್ಲಿ ಸಿಗದ ಕಾರಣ ಈ ಸಮಸ್ಯೆಗಳನ್ನು ಈ ಥರದ ಸಮಸ್ಯೆಗಳನ್ನು ಎದ್ರಿಸ್ತಾ ಇದ್ದಾರೆ ಮತ್ತು ಯಾರಾದರು ಏನಾದರು ಈಗ ನಾವೇ ಅಂದರೆ ನಾವು ಅಜ್ಜ ಅಜ್ಜಿ ಜೊತೆ ಮಾತಾಡ್ಬೇಕಾದರೆ ಅಜ್ಜಿ ತ್ ನಾವು ಏನಾದರು ಇಂಗ್ಲೀಷಲ್ಲಿ ಏನಾದರು ಮಾತಾಡಿದರೆ ಅಥ್ವಾ ಕನ್ನಡ್ದಲ್ಲಿ ಏನಾದರು ಕೆಲ ಒಂದ್ಸಲ ಮಾತಾಡ್ದಾಗ ಅವ್ರಿಗೆ ಅರ್ತ ಆಗಲ್ಲ ಯಾಕ್ ಅಂದ್ರೆ ನೀವೆಲ್ಲ ಇಂಗ್ಲಿಷ್ ಅಲ್ಲಿ ಮಾತಾಡ್ತಿರಲ್ಲ ನಮಗೆ ಏನು ಅಂತನೆ ಗೊತ್ತಿಲ್ಲ ನೀವು ಕನ್ನಡದಲ್ಲೆ ಮಾತಾಡಿ ಅಂತ ಹೇಳ್ತಾರೆ ಅಜ್ಜ ಅಜ್ಜಿ ಕೆಲವೊಂದು ಪದಗಳನ್ನು ಬಳಸ್ಬೇಕಾದರು ಅಷ್ಟೆ ನಾವೇನಾದರು ಒಂದೊಂದು ಸಲ ಕನ್ನಡದಲ್ಲೂ ಬಾ ಅವ ಅದು ಪದಗಳನ್ನು ಕೆಲವೊಂದು ಪದಗಳನ್ನು ಬಳಸ್ಬೇಕು ಬಳಸ್ಬೇಕಾದರೆ ಹೇಳ್ತಾರೆ ಇದನ್ನು ನಮ್ಮ ಅಂದರೆ ನ ಅವರ ಮಾತೃಭಾಷೆಯಲ್ಲಿ ಹೇಳಿ ಅಂತ ನನ್ನ ಅಜ್ಜಿ ಮಾತೃಭಾಷೆ ತುಳು ಆಗಿರುತ್ತೆ ಹಾಗಾಗಿ ತುಳುದಲ್ಲಿ ಮಾತಾಡ್ತೀವಿ ನಾವು ಅಂದರೆ ಅಚ್ಚ ಕನ್ನಡದಲ್ಲಿ ಇದ್ದದ್ದನ್ನು ತುಳುವಿಗೆ ಟ್ರಾ ಅಂದರೆ ವರ್ಗಾಯಿಸ್ಕೊಂಡು ಮಾತಾಡ್ತಾ ಇರ್ತೀವಿ ಅದರಿಂದ ಅಜ್ ಅಜ್ಜಿಗೆ ಆಗ ಅರ್ಥ ಆಗುತ್ತೆ ಒಂದ್ಸಲ ಹಾಗೆಯೇ ನಾನು ಅಮ್ಮನ ಜೊತೆ ಮತ್ತು ಅಜ್ಜ ಅಜ್ ಅಜ್ಜ ಅಜ್ಜಿ ಅಮ್ಮ ಮೂರು ಜನ ಒಟ್ಟಿಗೆ ಕೂತ್ಕೊಂಡಿದ್ದರು ಅಂದರೆ ನಾನು ಅಜ್ಜಿ ಮನೆಗೆ ಆಗ ಬಂದಿದ್ದೆ ಆ ಸಮಯದಲ್ಲಿ ಅಜ್ಜಿ ಹತ್ರ ಏನು ನಾನು ಮಾತಾಡದೇ ಇಂಗ್ಲಿಷಲ್ಲಿ ಅದಕ್ಕೆ ಅಜ್ಜ ಅಜ್ಜಿ ಹೇಳಿದ್ರು ನೀನು ಇಂಗ್ಲಿಷ್ ಎಲ್ಲವ ಬದಿಗಿಟ್ಟು ತುಳುವಲ್ಲಿ ಮಾತಾಡು ನನ್ನ ಮಾತೃ ಭಾಷೆಯಲ್ಲಿ ಮಾತಾಡು ನಿನಗೇನು ಅರ್ಥ ಆಗಲ್ಲ ಅಂತ ಎಲ್ಲ ಹೇಳ್ತಿದ್ದರು ಅದ್ಕೆ ನಾನು ಹೇಳ್ದೆ ಅಜ್ಜಿ ನೀವು ಯಾಕೆ ನಿಮಗೆ ಕನ್ನಡ ಎಲ್ಲ ಬರಲ್ಲ ನೀವು ಯಾಕೆ ಆಗಿನ ಕಾಲದಲ್ಲಿ ನಿಮಗೆಲ್ಲ ಓದುದು ಎಲ್ಲ ಒಳ್ಳೆಯದು ಇರ್ಲಿಲ್ಲವಾ ಅಂತ ಕೇಳಿದ್ದೆ ಅದಕ್ಕೆ ಅವ್ರು ಹೇಳಿದ್ದರು ನೀನೀಗ ಚೆನ್ನಾಗಿ ಮಾತಾಡ್ತಿದ್ದಿ ಅಲ್ಲಾ ಕನ್ನಡ ಇಂಗ್ಲಿಷ್ ಆಗಿನ ಕಾಲದಲ್ಲಿ ನಮಗೆ ಕನ್ನಡ ಬಿಡು ನಮ್ಮ ಅನ್ ಇಂಗ್ಲಿಷ್ ಬಿಡು ಕನ್ನಡ ಕೂಡ ನಮಗೆ ಏನು ಅಂತ ಗೊತ್ತಿರಲಿಲ್ಲ ಅಂತ ಹೇಳಿದರು ಅಂದರೆ ಆಗಿನ ಕಾಲದಲ್ಲಿ ಊಟಕ್ಕೆ ಒಂದು ತುತ್ತು ಊಟಕ್ಕು ಬ ಗತಿ ಇರಲಿಲ್ಲ ಒಂದು ತುತ್ತು ಅಂದರೆ ಒಂದು ದಿನ ಪರದಾಡಿದ್ದು ಉಂಟು ಹಾಗಿರ್ಬೇಕಾದರೆ ಅವು ನೀನು ಓದುದೆಲ್ಲಿ ಬಂತು ಅಂತ ಕೇಳಿದರು ಅಜ್ಜಿ ಆ ನಂತರ ಒಂದು ಸಲ ನಾನು ಅಮ್ಮ ಹಾಗೆ ಒಂದ್ಸಲ ನಾನು ಅಂದರೆ ಕಾಲೇಜಲ್ಲಿ ಅಮ್ಮನ್ನ ಅಂದರೆ ಮಾರ್ಕ್ಸ್ ಮಾಕ್ ಕಾರ್ಡಿಗೆ ಅಮ್ಮದು ಸೈನ್ ಆಗಬೇಕಿತ್ತು ಹಾಗಾಗಿ ಅಮ್ಮನ ಸಹಿ ಹಾಕ್ಲಿಕ್ಕೆ ಅಂತ ಕರ್ಕೊಂಡು ಹೋಗಿದ್ದೆ ಬೇರೆ ಅಂದರೆ ಪೋಷಕ್ರು ಎಲ್ಲ ತರ್ತಿದ್ದರು ಹಾಗಾಗಿ ಕರಿಬೇಕಾದರೆ ಅಮ್ಮ ಕೂಡ ಬಂದಿದ್ದರು ಅಲ್ಲಿ ಅಮ್ಮ ಇತ್ತು ಅವ್ರು ಏನು ಟೀಚರ್ಸ್ಗಳು ಇಂಗ್ಲಿಷಲ್ಲಿ ಏನೋ ಹೇಳಿದ್ರು ಅದಕ್ಕೆ ನಾನು ಹೇಳಿದ್ದೆ ಅಮ್ಮನಿಗೆ ಇಂಗ್ಲಿಷ್ ಬರಲ್ಲ ಅವ್ರಿಗೆ ಅರ್ಥ ಆಗಲ್ಲ ಅಂತ ಹೇಳಿದೆ ಅದಕ್ಕೆ ಅಮ್ಮ ಅವ್ರ ಹತ್ರ ಕೇಳಿದ್ದು ಕೋಶ್ ಇದು ಪ್ರಶ್ನೆಗಳನ್ನ ಕೇಳಿದರು ಅದಕ್ಕೆ ಅವ್ರಿಗೆ ಇಂಗ್ಲಿಷಲ್ಲಿ ಅತ್ ಕೇಳ್ದಾಗ ಅವ್ರಿಗೆ ಅರ್ಥ ಆಗಲಿಲ್ಲ ಆದರೆ ಅವರ ಪಕ್ಕದಲ್ಲಿ ಇದ್ದೋ ಅವರ ಪೇರೆಂಟ್ಸ್ಗಳು ಕೇಳಿ ಅಂದರೆ ಅವ್ರು ನಗಾಡಿದ್ದರು ಜೋರಾಗಿ ಆಗ ನನಗೆ ತುಂಬ ಬೇಜರಾಯಿತು ನಮ್ಮ ಥರ ನಮ್ಮ ಅಮ್ಮ ಕಲ್ತಿದ್ದರೆ ಇಷ್ಟು ದೊಡ್ಡ ವ್ಯಕ್ತಿ ಆಗ್ತಿದ್ದರು ಏನು ಅಂತ ಮತ್ತೆ ನನ್ನ ಅಮ್ಮನಿಗೆ ಆಸೆ ಇತ್ತು ಏನಂದರೆ ನಾನು ಏನಾದರು ಒಬ್ಳು ಟೀಚರ್ ಆಗಬೇಕು ನಾನು ಕಲ್ತು ಒಳ್ಳೆಯ ಟೀಚರ್ ಆಗಬೇಕು ಅಂತ ಆದರೆ ಆ ಟೈಮಲ್ಲಿ ಅವರಿಗೆ ಸಿಗಲಿಲ್ಲ ಕಲಿಯುವಂಥ ಅವಕಾಶಗಳು ಸಿಗಲಿಲ್ಲ ಮತ್ತು ತುಂಬ ಫೀಸ್ ಅಂದರೆ ಅದ್ರದ್ದು ತುಂಬ ಪ್ರೊ ಸಮಸ್ಯೆಗಳನ್ನು ಎದ್ರಿಸ್ಕೊಳ್ತಾರೆ ಅವರು ಆದರೆ ಪರವಾಗಿಲ್ಲ ನಿಮ್ಮ ನಾನು ಕಲಿಯದಿದ್ದರೆ ಏನಾಯಿತು ನನ್ನ ಮಕ್ಳಾದರೂ ಕಲಿತರಲ್ಲವಾ ಅಂತ ಹೇಳ್ತಾರಯಿದ್ದರು ಮತ್ತು ಈಗ ಸನ್ನಿವೇಶ ಯಾವ ಥರ ಹೆ ಬದಲಾಗಿದೆ ಅಂದರೆ ಈಗಿನ ಮಕ್ಕಳಿಗೆ ವಿದ್ಯಾಭ್ಯಾಸ ಇದ್ದರೂ ಕೂಡ ಕಲಿತಾ ಇಲ್ಲ ಅಂದರೆ ಇಶ್ ತುಂಬ ರೀತಿಯ ಸ ಸೌಲಭ್ಯಗಳು ಸರ್ಕಾರದಿಂದ ಆಗಲಿ ದೊರಿತಾ ಇದೆ ಅದ್ ಬಿಟ್ರೆ ಕಾಲೇಜಿನ ಫೀಸ್ ಕೂಡ ಕಡಿಮೆ ಇದೆ ಆದರು ಮಕ್ಕಳು ಕ ಓದ್ತಾ ಇಲ್ಲ ಆ ನಂತರ ಈಗ ಕ ಕನ್ನಡ ಮೀಡಿಯಮ್ಗಳು ಹೋಗಿ ಇಂಗ್ಲೀಷ್ ಮಾದ್ಯಮಗಳು ಇಂಗ್ಲೀಷ್ ಮೀಡಿಯಮ್ಗಳಾಗಿ ಬಿ ಹೋಗಿ ಬಿಟ್ಟಿದೆ ಕನ್ನಡ ಅಂದರೆ ಕನ್ನಡ ಭಾಷೆಯ ಮಾತೃ ಭಾಷೆ ಅನ್ನುವಂಥದ್ದು ಈಗ ಮರೆಮಾಚಿ ಹೋಗಿದೆ ನಾವಿರುವಾಗ ಎಲ್ಲ ನಾನು ಕಲ್ತದ್ದು ಮಾತೃಭಾಷೆಯಲ್ಲೆ ನಾನು ಹೈಸ್ಕೂಲ್ ಆಗಲಿ ಫ್ರೈಮರಿ ಆಗಲಿ ಅಥ್ವಾ ಕಾಲೇಜ್ ಆಗಲಿ ನಾನು ಕಲ್ತದ್ದು ಕನ್ನಡ ಮಾಧ್ಯಮದಲ್ಲೇ ಆಗೆಲ್ಲ ಫೀಝೆಲ್ಲ ಕಡಿಮೆ ಇತ್ತು ಈಗಲು ಅಷ್ಟೆ ಫೀಝೆಲ್ಲ ಕಡಿಮೆ ಇದೆ ಯಾಕೆ ಸರ್ಕಾರ ಫೀಸ್ ಕಡಿಮೆ ಮಾಡಿದೆ ಅಂದರೆ ಮಕ್ಕಳು ಶಿಕ್ಷಣದಿಂದ ವಂಚಿತರಾಗ್ಬಾರದು ಅನ್ನುವಂಥ ಕಾರಣದಿಂದ ಮಕ್ಕಳಿಗೆ ಫೀಸ್ ಅನ್ನ ಕಡಿಮೆ ಮಾಡ್ತಿದ್ರೆ ಅದು ಜೊತೆಗೆ ಹುಡುಗಿಯರಿಗೆ ಸಪ್ರೇಟ್ ಆಗಿ ಈಗ ಅಂದರೆ ಚಪ್ಪಲಿಯ ಹೈಸ್ಕೂಲ್ ಅಲ್ಲಿ ಚಪ್ಪಲಿ ಬ್ಯಾಗ್ ಇದೆಲ್ಲ ಕೊಡ್ತಾ ಇದ್ದಾರೆ ಯಾಕಂದರೆ ಯಾವುದೇ ಕಾರಣಕ್ಕೆ ಯಾವುದೇ ಒಂದು ಸಮಸ್ಯೆದಿಂದ ಅದು ಶಿಕ್ಷಣಕ್ಕೆ ಇದು ಆಗ್ಬಾರದು ಅನ್ನುವಂಥ ಕಾರಣಕ್ಕೆ ಸರ್ಕಾರ ತುಂಬ ವಿದ್ಯಾಭ್ಯಾಸಕ್ಕೆ ಒತ್ತನ್ನು ನೀಡುತ್ತಾ ಇದೆ ಅದನ್ನು ನಾವು ಯೂಸ್ ಮಾ ಅಂದರೆ ನಾವು ಉಪಯೋಗಿಸ್ಕೊಳ್ಳಬೇಕು ಅನ್ನೋದು ಮಕ್ಕಳು ಅರಿಬೇಕು ಅನ್ನೋದು ನನ್ನ ಅಭಿಪ್ರಾಯ ಹಾಗಾಗಿ ಈ ಅಂದರೆ ಈಗಿನ ಶಿಕ್ಷಣಕ್ಕೂ ಮೊದಲಿನ ಶಿಕ್ಷಣಕ್ಕೂ ತುಂಬ ಅಂತರ ಇದೆ ಯಾಕಂದರೆ ಈಗಿನ ಶಿಕ್ಷಣದಲ್ಲಿ ತುಂಬ ಕಲಿಬೇಕಾದ ವಿಷಯಗಳು ಇದೆ ಆದರೆ ಮಕ್ ನಾವು ಮಕ್ಕಳಾಗಿ ಅದನ್ನು ಕಲಿತಾ ಇಲ್ಲ ಮತ್ತು ಈಗ ಮೊದಲೆಲ್ಲ ಸ್ಪೋರ್ಟ್ಸ್ಗಳೆಲ್ಲ ಇರಲಿಲ್ಲ ಅಂದರೆ ಆಟ ಜ ಆಟಪಾಠ ಜೊತೆ ಚಟುವಟಿಕೆಗಳು ಇರಲಿಲ್ಲ ಅಥ್ವಾ ಹೋಗುವಷ್ಟು ನಮ್ಮಲ್ಲಿ ಅಂದರೆ ಅಷ್ಟು ತೊಂದ್ರೆಗಳಿತ್ತು ಮ ಹಣದ ತೊಂದರೆ ಆಗಲಿ ಅಥ್ವಾ ಬಡತನ ಆಗಲಿ ಈ ಎಲ್ಲವು ಇತ್ತು ಆದರೆ ಈಗ ಹಾಗಲ್ಲ ಎಷ್ಟೇ ಬಡತನ ಇದ್ದರೂ ತಂದೆ ತಾಯಿಗಳು ಮನು ಮಕ್ಳನ್ನು ಶಾಲೆಗೆ ಕಳಿಸ್ತಾ ಇದ್ದಾರೆ ಆದರೆ ಮಕ್ಕಳು ಅದನ್ನು ತಿಳ್ಕೊಂಡು ಕಲಿಬೇಕು ಅನ್ನೋದೇ ನನ್ನ ಉದ್ದೇಶ ಉದ್ದೇಶ ಆಗ್ ಬಗ್ಗೆ ಹೇಳುವಂಥದ್ದು ಮತ್ತು ಈಗಿನ ಸನ್ನಿವೇಶ ಅಂದರೆ ಆ ಶಿಕ್ಷಣ ಅನ್ನುವಂಥದ್ದು ಬಹು ಮುಖ್ಯವಾದ ಒಂದು ಘಟ್ಟ ಶಿ ಓದಿದ ಯಾರು ಅಂದರೆ ಓದಿದರೆ ಏನಾದ್ರು ಸಾಧಿಸ್ಬೋದು ಅನ್ನುವಂಥ ಒಂದು ಇದು ಛಲ ಇರುತ್ತೆ ಅಂದರೆ ಏನಾದರು ಸಾಧಿಸ್ತೀನಿ ಅನ್ನುವಂಥ ಒಂದು ದೃಢ ನಂಬಿಕೆ ಇರುತ್ತೆ ಓದಿದರೆ ಏನಾದರು ಸಾಧಿಸ್ಬೋದು ಸಾಧಿಸಬಲ್ಲೆ ಅನ್ನುವಂಥ ಒಂದು ಮೌಲ್ಯಗಳು ನಮ್ಮಲ್ಲಿ ಬೆಳಿತಾ ಇರುತ್ತೆ ಹಾಗಾಗಿ ಶಿಕ್ಷಣ ಬಗ್ಗೆ ನಾನು ಅಷ್ಟು ಹೇಳ ಹೇಳ ಹೇಳಲು ಇಷ್ಟಪಡ್ತೀನಿ